ಆರು ಲಕ್ಷದ ಐವತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ಎರಡು ಲಕ್ಷದ ಮೂವತ್ನಾಲ್ಕು ಸಾವಿರದ ಐನೂರ ಅರುವತ್ತೇಳು ಒಂದು ಲಕ್ಷದ ಇಪ್ಪತ್ಮೂರು ಸಾವಿರದ ನಾನೂರ ಐವತ್ತಾರು ಐದು ಲಕ್ಷದ ಐವತ್ತೈದು ಸಾವಿರದ ಐನೂರ ಅರುವತ್ತೇಳು ಏಳು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಹನ್ನೆರಡು